ಭಾರತ ಅತ್ಯಂತ ವಿಶಾಲವಾದಂತಹ ದೇಶ ಅತ್ಯಂತ ಸಾಂಸ್ಕೃತಿ ಸಾಂಸ್ಕೃತಿಕವಾಗ್ಯು ಚೆನ್ನಾಗಿದೆ ಪ್ರಾಕೃತಿಕವಾಗಿ ಭಾರತದಲ್ಲಿ ಅನೇಕ ಆಕರ್ಷಣೀಯ ಪ್ರವಾಸಿ ತಾಣಗಳು ಉಂಟು ಈ ಕಾರಣಕ್ಕಾಗಿಯೇ ಭಾರತ ವಿಶ್ವಪ್ರಸಿದ್ಧ ಎನ್ನುವುದಾಗಿ ಹೇಳ್ತಾರೆ ಉದಾಹರ್ಣೆಗೆ ಹೇಳುವುದಾದ್ರೆ ಅನೇಕ ಆಕರ್ಷಣೀಯ ಕೇಂದ್ರಗಳಲ್ಲಿ ಕೆಲವಷ್ಟನ್ನ ಹೇಳ್ಬೋದು ಕಾಶ್ಮೀರದಲ್ಲಿ ಇರುವಂತಹ ಲೇಹ್ ಸವೋದ ಸವೋರ ಸರೋವರ ಅತ್ಯಂತ ಸುಪ್ರಸಿದ್ಧವಾಗಿರುವಂಥದ್ದು ಅದಕ್ಕಿಂತ ಮುಂದೆ ಅಮರನಾಥ ಗುಹೆಯ ಸಂದರ್ಭವಿರ್ಬೋದು ಅಥವಾ ಮಾನಸ ಗಂಗೋತ್ರಿ ಇರ್ಬೋದು ಮಾನಸ ಸರೋವರಗಳು ಇರ್ಬೋದು ಈ ಎಲ್ಲ ಉತ್ತರದಲ್ಲಿ ಆದರೆ ಹಾಗೇ ಬರ್ತಾ ಗುಜರಾತಲ್ಲಿ ಒಳ್ಳೆಯ ದೇವಸ್ಥಾನಗಳಿವೆ ಡೆಲ್ಲಿಯಲ್ಲಿ ಅಕ್ಷರಧಾಮ ಇದೆ ತುಂಬ ಚೆನ್ನಾಗಿದೆ ಕೆಂಪುಕೋಟೆ ವಿಶ್ವಪ್ರಸಿದ್ಧವಾಗಿರುವಂಥದ್ದು ಐತಿಹಾಸಿಕ ಕೋಟೆ ಕೂಡ ಆಮೇಲೆ ಮಧ್ಯಪ್ರದೇಶ್ ಅಲ್ಲಿ ಇರುವಂಥದ್ದು ಆನಂತರ ಜೈಪುರ ಉದಯಪುರ ಇವೆಲ್ಲ ಅತ್ಯಂತ ಹಳೆಯ ದೇವಸ್ಥಾನಗಳುಂಟು ನಂತರದಲ್ಲಿ ದಕ್ಷಿಣ ಭಾರತದ ಕಡೆಗ್ ಬಂದರೆ ತಮಿಳ್ನಾಡನು ತಮಿಳ್ನಾಡಿನಲ್ಲಿ ಅತ್ಯದ್ಭುತವಾದಂಥ ದೇವಸ್ಥಾನಗಳು ಉಂಟು ಮಹಾಬಲಿಪುರಂ ಇರ್ಬೋದು ರಾಮೇಶ್ವರ ಇರ್ಬೋದು ಕನ್ಯಾಕುಮಾರಿ ಇರ್ಬೋದು ಅತ್ಯಂತ ವಿಶ್ವಪ್ರಸಿದ್ಧ ದೇವಸ್ಥಾನಗಳಿವು ನೋಡೋದಕ್ಕೂ ಅತ್ಯಂತ ತುಂಬ ಚೆನ್ನಾಗಿದೆ ಇವುಗಳ್ನ ಏನು ಹೇಳ್ತೀರಿ ಅಂದ್ರೆ ನಾವು ಭಾರತದ ಈ ಹೆಗ್ಗುರುತುಗಳು ಇವು ಅಂತ ಹೇಳ್ತೀವಿ ತಮಿಳ್ನಾಡಿನಲ್ಲಿ ರಾಮೇಶ್ವರದಲ್ಲಿ ಅತ್ಯಂತ ಸಮುದ್ರದ ಮಧ್ಯದಲ್ಲಿರುವಂಥ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಕಾಶ್ಮೀರದಲ್ಲೂ ಕೂಡ ವಿವೇಕಾನಂದರ ಪ್ರತಿಮೆಗಳು ತಿರುವಳ್ಳುವರ್ ಪ್ರತಿಮೆ ತುಂಬ ಚೆನ್ನಾಗಿದೆ ಆನಂತರ ಕೇರಳದ ಅನಂತಪದ್ಮನಾಭ ದೇವಸ್ಥಾನ ಆಮೇಲೆ ತಿರುಪತಿಯ ಲಕ್ಷ್ಮೀವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವೆಲ್ಲ ಭಾರತದ ಅತ್ಯುನ್ನತ ಹೆಗ್ಗುರುತುಗಳು